ಹಲೋ ಹಲೋ ಹೇಳಿ ಯಾರು ನಮಸ್ತೆ ನಮಸ್ತೆ ಆಂ ಪ್ರಿನ್ಸಿಪ್ ಹಾಂ ಪ್ರಿನ್ಸಿಪಲ್ಲೇ ಮಾತಾಡ್ತಾ ಇರೋದು ಹಾಂ ಏಜ್ ಯಾವುದು

ಹೌದಾ ಆಂ ಆಂ ಅಡ್ಮಿಷನ್ ಪ್ರೊಸ್ ಅಡ್ಮಿಷನ್ ಪ್ರೊಸೆಸ್ ಸ್ಕೂಲಲ್ಲೇ ನಡಿಯುತ್ತೆ ಬರ್ಬೇಕು ನೀವು

ನಮ್ಮಲ್ಲಿ ಈಗ ಎಲ್ ಕೆ ಜಿ ಮತ್ತು ಸೆಕೆಂಡ್ ಸ್ಟಾಂಡರ್ಡ್ಗಾ ಆಂ ಎಲ್ ಕೆ ಜಿ ಸೆಕೆಂಡ್ ಸ್ಟಾಂಡರ್ಡ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡ್ತೀವಿ ನಾವು ಸ್ಟೂಡೆಂಟ್ಸ್ಗೆ ಮತ್ತು ಫುಡ್ ಫೆಸಿಲಿಟಿನೂ ಅವೇಲೇಬಲ್ ಇದೆ ನಿಮಗೆ ಸ್ಟೂಡೆಂಟ್ಸ್ಗೆ ಅವ್ರು ಮನೆಯಿಂದ ಮನೆಯಿಂದ ತರೋ ಅವಶ್ಯಕತೆ ಏನೂ ಇರೋದಿಲ್ಲ ಮತ್ತೆ ಮಾ ಮಾರ್ನಿಂಗು ಮಧ್ಯಾಹ್ನ ಊಟ ಸಿಗುತ್ತೆ ನಮ್ಮಲ್ಲಿ ಪ್ರಾಪರ್ಲಾ ಟೀಚರ್ಸ್ಗಳು ಇದ್ದಾರೆ ಮ ಇಂಗ್ಲೀಷು ಮತ್ತು ಕನ್ನಡ ಎರಡೂ ಇದೆ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬೋದು ಇಲ್ಲ ಇಂಗ್ಲೀಷ್ ಮೀಡಿಯಮಲ್ಲಿ ಓದುಸ್ತೀವಿ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೋದು ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮೀಡಿಯಮಲ್ಲಾದರೂ ಓದಿಸ್ಬೋದು ನೀವು ನಾವು ಈಗ ಕ ಹಾಂ ಹೇಳಿ ಆಂ ಸ್ಪೋರ್ಟ್ಸ್ ಸ್ಪೋರ್ಟ್ಸು ಕಲ್ಚರಲ್ ಆಕ್ಟಿವಿಟೀ ಮತ್ತು ಕಂಪ್ಯೂಟರ್ ನಾಲೆಡ್ಜು ಕಂಪ್ಯೂಟರ್ ಕೋರ್ಸ್ಗಳು ಯಾವ ಯಾವುವೂ ಮತ್ತು ಇವಾಗ ಟೆಕ್ನಾಲಿಕಲಿ ಎ ಐಯು ಇದ್ರ ಬಗ್ಗೆ ಎಲ್ಲ ಈಗ ಟ್ರೆಂಡ್ ಏನೇನು ಕರೆಂಟ್ ಟ್ರೆಂಡ್ಸ್ ಏನೇನು ನಡಿತಾಯಿದೆ ಅದ್ರ ಬಗ್ಗೆ ಎಲ್ಲ ನಾವು ಒಟ್ಟು ಜಾಸ್ತಿ ಗಮನ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ

ಆಂ ಫೀಸ್ ಸ್ಟ್ರಕ್ಚರ್ ಎಲ್ಲ ಇಲ್ಲೇ ಬರ್ಬೋದು ನೀವು ಸ್ಟೂಡೆಂಟ್ಸ್ ಕರ್ಕೊಂಡ್ಬನ್ನಿ ನೀವೂ ಬನ್ನಿ ಸಲ ಸ್ಕೂಲ್ ನೋಡಿ ನಿಮ್ಗೆ ಹೇಗ್ ಅನ್ನಿಸ್ತಿದೆ ನೋಡಿ ಮಾರ್ನಿಂಗ್ ನೈನ್ ಟು ಫೋರು ನೈನ್ ಟು ಫೋರ್ ಲಂಚ್ ಲಂಚ್ ಒನ್ ಅವರ್ ಇರುತ್ತೆ ಮತ್ತು ಸ್ಪೋರ್ಟ್ಸ್ಗೆ ಅಂತ ಎಲ್ ಕೆ ಜಿ ಇಂದ ಟೆನ್ತ್ ಸ್ಟ್ಯಾಂಡರ್ಡ್ವರ್ಗೂ ಇದೆ ಸ್ಪೋರ್ಟ್ಸ್ಗೆ ಅಂತ ಪಿರೆಡ್ ಇರುತ್ತೆ ಮತ್ತು ಲೈಬ್ರರಿಗೆ ಅಂತ ಇರುತ್ತೆ ಮತ್ತು ಕಂಪ್ಯೂಟರು ಲ್ಯಾಬ್ಗೆ ಅಂತ ಸಪ್ರೇಟ್ ಪಿರೆಡ್ ಇರುತ್ತೆ ಮತ್ತು ಎಲ್ಲದಕ್ಕೂ ಸಪ್ರೇಟ್ ಟೀಚರ್ಸ್ಗಳು ಇದ್ದಾರೆ ನಿಮಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇದೆ ನೀವು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗೆ ಫೀಸ್ ಎಲ್ಲ ಆಂ ಆಸ್ಟೆಲ್ ಪೆಸಿಲಿಟಿನೂ ಅವೇಲೆಬಲ್ ಇದೆ ನಿಮಗೆ ಕ್ಯಾಂಪಸ್ ಇದೆ ಕ್ಯಾಂಪಸ್ ಪಕ್ಕದಲ್ಲೇ ಇದೆ ಇಲ್ಲೇ ನೀವು ಬಂದು ಎಲ್ಲ ಫೀಸ್ ಸ್ಟ್ರಕ್ಚರ್ ಎಲ್ಲ ಇಲ್ಲೇ ಇಲ್ಲೇ ವಿಚಾರಿಸ್ಬೋದು ಆಂ ನಾನು ಹೌದಾ ಎಷ್ಟು ಎಷ್ಟು ಗಂಟೆಗೆ ಬರ್ತೀರ ನಾಳೆ ಆಂ ನಾಳೆ ನಾಳೆ ಸಾಟರ್ಡೇ ಬೇರೆ ಮಾರ್ನಿಂಗು ನಾಳೆ ನಾಳೆ ಸೆವೆನ್ ಟು ಲೆವೆನ್ ಇರುತ್ತೆ ನೀವು ಅಷ್ಟ್ರೊಳಗೆ ಬರಬೇಕು ಹಾಂ ಸರಿ ತ್ಯಾಂಕ್ ಯೂ ತ್ಯಾಂಕ್ಸ್ ಬನ್ನಿ ಬನ್ನಿ ಬನ್ನಿ ಆಯ್ತು